ಪ್ರವಾಸಿಗಳಿಗೆ ಹೋಮ್ ಸ್ಟೇ ಸೌಲಭ್ಯವನ್ನು ಒದಗಿಸುವ ನಿಮ್ಮ ಅಕ್ಕ ಪಕ್ಕದ ಮನೆಗಳು ನಿಮಗೆ ಗೊತ್ತೇ ಹಾನ್ ಹೌದು ಗೊತ್ತು ನಮ್ಮ ಮನೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಹೋಮ್ ಸ್ಟೇ ಇದೆ ನಳಿನಿ ಹೋಮ್ ಸ್ಟೇ ಅಂತ ಯಾವೆಲ್ಲ ಸೇವೆಗಳು ಒದಗಿಸಲಾಗುತ್ತದೆ ಅಲ್ಲಿ ಎಲ್ಲ ಸೇವೆಗಳನ್ನು ಅವರು ಕೊಡ್ತಾರೆ ಮೂರೊತ್ತು ಊಟ ಕೊಡ್ತಾರೆ ಹಾಗೆಯೇ ಒಂದು ಬೆಡ್ಡು ಹಾಸಿಗೆ ದಿಂಬು ಚಾದರ ಹಾಗೆಯೇ ಒಂದು ಕಬಾರ್ಡ್ ಇರುತ್ತೆ ಹಾಗೆಯೇ ಫ್ರೀ ವೈಫೈ ಇರುತ್ತೆ ನೀರು ಬಿಸಿನೀರು ಎಲ್ಲ ಇರುತ್ತೆ ಹಾಗೆಯೇ ಮುಂದೆ ಒಂದು ಗಾರ್ಡನ್ ಇದೆ ಇಲ್ಲಿ ಯಾವುದಾದರೂ ಹೋಟೆಲ್ಗಳು ಅಥವಾ ಧರ್ಮ ಶಾಲೆ ಇವೆಯೇ ಇಲ್ಲಿ ಯಾವ ಹೋಟೆಲ್ ಆಗಲಿ ಧರ್ಮಶಾಲೆಗಳಿಲ್ಲ ಯಾಕೆಂದ್ರೆ ಇಲ್ಲಿ ನಮ್ಮ ಮನೆ ಹತ್ರ ಸುತ್ತಮುತ್ತ ಇರೋದು ಹೋಮ್ ಸ್ಟೇ ಮಾತ್ರ ಹಾಗಾಗಿ ಎಲ್ಲ ಜನಗಳು ಅಲ್ಲೇ ಹೋಮ್ ಸ್ಟೇಗೆನೇ ಬಂದು ಅವರು ವಾಸವಾಗಿ ಹೋಗ್ತಾರೆ ಇಲ್ಲಿ ಯಾವುದೇ ಹೋಟೆಲ್ ಆಗಲಿ ಧರ್ಮಶಾಲೆಗಳು ಅಷ್ಟೊಂದು ಇಲ್ಲ ಒಂದೂ ಇಲ್ಲ ಅಷ್ಟೊಂದು ಅನ್ನೋಕ್ಕಿನ್ನ ಒಂದೂ ಇಲ್ಲ ಈ ಸ್ಥಳಕ್ಕೆ ಭೇಟಿ ನೀಡಿದವರು ಎಲ್ಲಿ ಉಳಿಯುತ್ತಾರೆ ಈ ಸ್ಥಳಕ್ಕೆ ಬಂದವರು ಎಲ್ಲರೂ ಹೋಮ್ ಸ್ಟೇಯಲ್ಲೇ ಇರ್ತಾರೆ ಒಂದು ಹೋಟೆಲಿದೆ ಅದು ಸ್ಟೇ ಆಗಕ್ಕೇನಿಲ್ಲ ಉಳಿಯೋಕ್ಕೇನಿಲ್ಲ ಊಟ ಮಾತ್ರ ಇದೆ ಹೋಟೆಲ್ದು